ಸಮಯ ಅಥವಾ ಪದಾರ್ಥಗಳ ಅಭಾವ ಇದ್ದಾಗ ಸಾಮಾನ್ಯವಾಗಿ ನಾನು ಮನೆಯಲ್ಲಿಯೇ ಇರುವಂತಹ ತಾಜಾ ತರಕಾರಿಗಳನ್ನು ಬಳಸಿ ಒಂದು ಸಲಾಡನ್ನು ಮಾಡ್ತೇನೆ ಅದಕ್ಕೆ ಹೆಚ್ಚು ಸಾಮಗ್ರಿಯ ಅಗತ್ಯ ಇರುವುದಿಲ್ಲ ಮೊಸರು ಒಂದು ಹೆಚ್ಚಾಗಿ ಇರ್ತದೆ ಮನೆಯಲ್ಲಿ ಅದಕ್ಕೆ ಏನು ತರಕಾರಿ ಬೇಕು ಅದನ್ನು ಹೆಚ್ಚಿ ಹಾಕಿ ಒಂದು ಸಲಾಡ್ ಮಾಡ್ತೇನೆ ಅದಾದ ಮೇಲೆ ಮೊಸರು ಇರ್ತದೆ ಮೊಸರಿಗೆ ಒಂದು ಒಗ್ಗರಣೆ ಕೊಟ್ಟರೆ ಅದು ಕೂಡ ಒಂದು ಗೊಜ್ಜು ಥರ ನಾವು ಊಟಕ್ಕೆ ಬಳಸ್ಕೊಳ್ಬಹುದು ಅದಾದ ಮೇಲೆ ಮೊಟ್ಟೆ ಇರ್ತದೆ ಮೊಟ್ಟೆ ಕೂಡ ಹೆಚ್ಚಾಗಿ ಎಲ್ಲರೂ ಆಮ್ಲೇಟನ್ನು ಮಾಡಿ ಊಟ ಮಾಡ್ತಾರೆ ಅದು ಕೂಡ ನನಗೆ ಸಮಯವನ್ನು ಉಳಿಸ್ತದೆ ಅದಾದ ಮೇಲೆ ಉಪ್ಪಿನಕಾಯಿ ಇರ್ತದೆ ಉಪ್ಪಿನಕಾಯಿ ಯಾವಾಗಲೂ ಮಾಡಿ ಇರ್ತೇವೆ ಅದನ್ನು ಕೂಡ ನಾವು ಬಳಸ್ಕೊಳ್ಬಹುದು ಅಷ್ಟೆ